ಹಲೋ

ಹಾಂ ಹೌದು ಹೇಳಿ ಮೇಡಮ್

ನಿಮ್ಮ ಮದುಮೇನೆನ್ ಬಟ್ಟೆ ಅಂಗಡಿಯಲ್ಲಿ ಈಗ ಹೊಸದಾಗಿ ನ್ಯೂ ಡಿಸೈನಾಗ ಯಾವುದು ಡಿಸೈನ್ ಸಾರಿ ಬಂದಿದೆ ಮೇಡಮ್ ಈಗ ಪಾರ್ಟಿ ವೇರ್ ಊಟ್ಕೊಳ್ಳಿಕ್ಕೆಲ್ಲ ಯಾವುದು ಬಂದಿದೆ ಮೇಡಮ್ ಹೌದಾ

ಹ್ಞೂ ಡಂಗ್ರಿ ಡ್ರೆಸ್ ಇದೆಯಾ ಮೇಡಮ್ ನಿಮ್ಮಲ್ಲಿ ಡಂಗ್ರಿ ಹೌದಾ ಹ್ಞೂ ಯಾವ್ದು ರೇಟ್ ಮೇಡಮ್ ಅದಕ್ಕೆ ನಮಗೆ ತುಂಬ ಡಬಲ್ ಎಕ್ಸ್ ಎಲ್ ಸೈಜ್ ಹಿಂಗೆಲ್ಲ ಬೇಕು ಮೇಡಮ್ ಸಿಗುತ್ತಾ ಹ್ಞೂ ಪ್ಲಾಜಾ ಪ್ಯಾಂಟು ಅವೆಲ್ಲ ಬೇಕಾಗುತ್ತೆ ನಮ್ಗೆ ಒಂದು ಯಾವ ರೇಟ್ ಹಾಕ್ಕೊಡ್ತೀರ ಮೇಡಮ್ ನಮಗೆ ತುಂಬ ಮದ್ವೆಗಂತ ತಗೊಂಡು ಐಟಮ್ ಬೇಕಾಗಿದೆ ನಮಗೆಲ್ಲ ಬಟ್ಟೆ ಬೇಕಾಗಿದೆ

ಹ್ಞೂ ಕುರ್ತಾ ಇವೆಲ್ಲ ಸಿಗುತ್ತೆ ಲುಂಗಿ ಅವೆಲ್ಲ ಸಿಗುತ್ತಾ ಪಾಣಿ ಪಂಜೆ ಇವೆಲ್ಲ ಸಿಗುತ್ತಲ್ವ

ಹ್ಞೂ ಪೇಟ ಪೇಟದ್ದು ಬಟ್ಟೆಯೂ ಸಿಗುತ್ತಾ ಮೇಡಮ್ ನಿಮ್ಮಲ್ಲಿ ಹೌದಾ ಹ್ಞೂ ಕಾಟನ್ ಇಳ್ಕಲ್ ಸಾರಿ ಕೂಡ ಇದೆಯಾ ಮೇಡಮ್ ನಿಮ್ಮಲ್ಲಿ

ಓಕೆ ಓಕೆ ಮೇಡಮ್ ನಾವು ಒಂದು ದಿವ್ಸ ರವಿವಾರ ರವಿವಾರ ಓಪನ್ ಇರುತ್ತಲ್ಲ ಮೇಡಮ್ ನಿಮ್ಮ ಅಂಗಡಿ ಸರಿ ಸರಿ ಅದು ತುಂಬ ಅಂದರೆ ತಲ್ಪೊ ಹೆವಿ ರೇಂಜಲ್ಲಿ ರೇಷ್ಮೆ ಸ್ಯಾರಿ ಬೇಕಾಗುತ್ತೆ ಯಾವ ರೇಂಜಲ್ಲಿದೆ ನಿಮ್ಮ ಇದರಲ್ಲಿ ಹ್ಞೂ ಓಕೆ ಗಂಡು ಮಕ್ಳ ಡ್ರೆಸ್ಸು ಕೂಡ ಇದೆಯಲ್ಲ ಮೇಡಮ್ ಇದು ಕುರ್ತಾ ಧೋತಿ ಪ್ಯಾಂಟು ಇಂಥವೆಲ್ಲ ಸಿಗುತ್ತಾ ನ್ಯೂ ಫ್ಯಾಷನಲ್ಲಾಗಿ ಈಗ ಯಾವ್ದು ಯಾವ್ದು ಬಂದಿದೆ ಅದೆಲ್ಲ ಇದೆಯಾ ಓಕೆ ಓಕೆ ಓಕೆ ಮೇಡಮ್ ಓಕೆ ಮೇಡಮ್ ಓಕೆ